ಇಪ್ಪತ್ತು ಸಪ್ಟಂಬರ್ ಎರಡು ಸಾವಿರದ ಇಪ್ಪತ್ತಮೂರು ಇಪ್ಪತ್ತೊಂದು ಸಪ್ಟಂಬರ್ ಸಾವಿರದ ಒಂಬೈನೂರ ಅರುವತ್ತೈದು ಇಪ್ಪತ್ತಮೂರು ಸಪ್ಟಂಬರ್ ಎರಡು ಸಾವಿರದ ಎರಡು ನೂರ ಇಪ್ಪತ್ತಮೂರು ಇಪ್ಪತ್ತಮೂರು ಸಪ್ಟಂಬರ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಪ್ಪತ್ತನಾಲ್ಕು ಸಪ್ಟಂಬರ್ ಎರಡು ಸಾವಿರದ ಇಪ್ಪತ್ತಮೂರು